ನಾವು ಇತ್ತೀಚೆಗೆ ಭೇಟಿ ನೀಡಿದ ಸ್ಥಳ ಎಂದರೆ ಅದು ಬಾದಾಮಿ ಮತ್ತು ಹಂ ಕೊಲ್ಲೂರು ಮುಕಾಂಬಿಕೆ ನಂತರ ಮುರುಡೇಶ್ವರ ಭಟ್ಕಳಕ್ಕೆ ನಾನು ಭೇಟಿ ನೀಡಿದ್ದೆ ಅಲ್ಲಿ ಆದ ಅನುಭವಗಳು ನನಗೆ ಎಲ್ಲಿಯೂ ಕೂಡ ಆಗಿಲ್ಲ ನನ್ನ ಸ್ನೇಹಿತರು ಎಂಟು ಜನ ಸ್ನೇಹಿತರು ನಾವು ಎಲ್ಲರು ಒಂದು ಅಮ್ ಅಮೌಂಟನ್ನ ಸೇರಿಸಿ ಹೋಗಿದ್ವಿ ನಾಲ್ಕು ದಿನ ಸ್ಟೇ ಆಗಿದ್ವಿ ಅಲ್ಲಿ ಆದಂತಹ ಅನುಭವಗಳನ್ನು ನಾನು ಹಂಚ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಿ ಹೋದ್ನೆದ್ದೆ ಹೇಳ್ಬೇಕಂತಂದರೆ ಬಾದಾಮಿ ಬಾದಾಮಿಯಲ್ಲಿ ಆದಂತಹ ಅನುಭವಗಳು ನನಗೆ ಇಷ್ಟ ಆಗಿದ್ದು ಅದರಲ್ಲಿ ಏನಂತಂದರೆ ದೇವ್ಸ್ಥಾನಗಳು ಮತ್ತು ಅಲ್ಲಿರುವಂತಹ ಹೊಂಡ ಹೊಂಡ ಮತ್ತು ಹ್ಞೂ ಅಲ್ಲಿರುವಂತಹ ರಾಜರ ರಾಜರ ಕಾಲದ ನಾಣ್ಯಗಳು ಅಲ್ಲಿರುವಂತಹ ರಾ ವಸ್ತು ಸಂಗ್ರಹಾಲಯಗಳು ಮತ್ತು ಅಲ್ಲಿ ಇಮ್ಮಡಿ ಪುಲಿಕೇಶಿಯ ಆಳ್ವಿ ಆಳ್ವಿಕೆಯ ಆ ಸಮಯದಲ್ಲಿ ನಿ ಕೊಡುಗೆಗಳನ್ನು ಕೊಟ್ಟಿರುವ ಎಲ್ಲಾ ಪುರಾವೆಗಳು ಅಲ್ಲಿ ನೋಡಿ ನನಗೆ ತುಂಬ ಖುಷಿಯಾಯ್ತು ದೇವಸ್ಥಾನಗಳಾಗ್ಲಿ ಅಲ್ಲಿರುವಂತಹ ವಾಸ ಹಳೇಕಾಲದ ಕಲ್ಲುಬಂಡೆಗಳು ದೇವಸ್ಥಾನಗಳು ಮತ್ತು ಅಲ್ಲಿರುವಂತಹ ಗಾರ್ಡನ್ನು ಊ ತೋಟಗಳು ನೋಡ್ತಾಯಿತ್ತಂದರೆ ಎರಡು ಕಣ್ಣು ಸಾಲಲ್ಲ ನಿಪ್ಪದ ನೆಕ್ಸ್ಟ್ ನಾವು ಅಲ್ಲಿ ಅಲ್ಲಿಂದ ನಾವು ನೆಕ್ಷ್ಟ ಭಟ್ಕಳಕ್ಕೆ ಹೋದೆವು ಮುರುಡೇಶ್ವರಕ್ಕೆ ಅಲ್ಲಿ ನಾವು ಜಾಸ್ತಿ ನಾವು ಸಮುದ್ರದಲ್ಲಿ ಈಜಾಡಿದೆವು ಮತ್ತು ದೇವರ ದರ್ಶನ ಪಡ್ಕೊಂಡೆವು ನಂತರ ಕೊಲ್ಲೂರು ಮುಕಾಂಬಿಕೆಗೆ ಹೋದೆವು ಕೊಲ್ಲೂರು ಮುಕಾಂಬಿಕೆ ದರ್ಶನ ಪಡೆದು ಅಲ್ಲಿಂದ್ರ ನಾವು ಹೋಟೆಲ್ ರೂಮ್ ಬುಕ್ ಮಾಡಿ ಅಲ್ಲಿ ಎರಡು ದಿನ ಸ್ಟೇಯಾಗಿ ಮತ್ತು ಹಲ್ವಾರು ಸ್ಥಳಗಳನ್ನು ಭೇಟಿ ನೀಡಿದೆವು ಅವುಗಳು ನನಗೆ ನೆನ್ಪಿಲ್ದೇ ನೆನಪಿಲ್ಲ ಕೆಲವೊಂದಿಷ್ಟು ನೆನಪಿದೆ ಈಗ ಒಂದು ಇತ್ತೀಚಿಗಂದರೆ ಒಂದು ವರ್ಷನೇ ಆಯಿತು ಹೋದ ವರ್ಷ ನಾವು ಹೋಗಿದ್ವಿ ಬಾದಾಮಿ ದೇವ್ಸ್ಥಾನಗಳಲ್ಲಿ ನಾನು ನೋಡಿದ್ದು ಅಲ್ಲಿ ಬೇಜಾರಾಗುವಂಥದ್ದು ಏನಂದರೆ ಕಸವನ್ನು ಡಸ್ಟ್ ಬಿನ್ನಿಗೆ ಹಾಕದೇ ಹೊರಗೆ ಚೆಲ್ಲಿದ್ದರು ಮತ್ತು ತಿಂದ ಅಹಾರ ತ್ಯಾಜ್ಯಗಳನ್ನು ಹೊರಗೆ ಹಾಕಿದ್ದರು ಹಲವಾರು ರೀತಿಯ ಸ್ವಚ್ಛತೆಯನ್ನು ಕೈ ಕೈಗೊಂಡಿರರಿಲ್ಲ ಮತ್ತು ಅಲ್ಲಿ ನೋಡಿ ನನಗೆ ಬಹಳ ಬೇಸರವಾಗಿತ್ತು ಹಾ ಕಿಡಿಗೇಡಿಗಳ ಕೆಲಸವಾಗಿದೆ ಇದು ನಾನು ಕಂಡಂತಹ ಒಂದು ಕೆಟ್ಟ ವಾತಾವರಣ ಅಲ್ಲಿ ನೋಡಿ ನಾನು ಅನುಭವ ಪಡ್ದಿದ್ದು ನೆಕ್ಷ್ಟು ಮತ್ತು ಅಲ್ಲಿ ಸಮುದ್ರದ ತೀರಕ್ಕೆ ಹೋದಾಗ ಬಾ ಮುರುಡೇಶ್ವರಕ್ಕೆ ಹೋದಾಗ ಹಲವಾರು ರೀತಿಯ ಸಮುದ್ರದಲ್ಲಿ ಪ್ಲ್ಯಾಸ್ಟಿಕ್ ಬಾಟಲಿಗಳು ಪ್ಲ್ಯಾಸ್ಟಿಕ್ ವಸ್ತುಗಳು ಪ್ಲ್ಯಾಸ್ಟಿಕ್ ತ್ಯಾಜ್ಯಗಳು ನನಗೆ ಕಂಡು ಬಂದವು ಬಹಳವೆ ಬೇಸರವಾಗಿ ಅಲ್ಲಿಂದ್ರ ಹೊಳ್ಳಿ ನಾವು ವಾಪಸ್ಸು ಗೋವಕ್ಕೆ ಹೋದೆವು ಗೋವಕ್ಕೆ ಹೋಗಿ ನಾವು ಅಲ್ಲಿನ ಸ್ಥಳಗಳನ್ನು ನು ಹಳೆ ಗೋವಾ ಹೊಸ ಗೋವಾ ಅಂತಿದೆ ಅಲ್ಲಿನ ಎಲ್ಲಾ ಸ್ಥಳಗಳಿಗೆ ಭೇಟಿ ನೀಡಿ ತುಂಬ ಖುಷಿಯಿಂದ ನಾವು ಮೋಜು ಮಸ್ತಿಯಿಂದ ಬಂದೆವು ಅಲ್ಲಿನ ವಾತಾವರಣ ವಿದೇಶಿಗರ ಭೇಟಿ ವಿದೇಶಿಗರ ಪರಿಚಯವಾಯಿತು ವಿದೇಶಿಗರ ಜೊತೆ ಫೋಟ ತಕ್ಕೊಂಡೆವು ಬಹಳ ಸುತ್ತಾಡಿದೆವು ನಮಗೆ ಬಹಳ ಖುಷಿಯಾಯಿತು ಬಹಳ ಎಂಜಾಯ್ಮೆಂಟ್ ಆಯಿತು ಮತ್ತು ನೆಕ್ಷ್ಟ್ ಅಲ್ಲಿಂದ್ರ ನಾವು ಮೈಸೂರಿಗೆ ಹೋದಿವಿ ಮೈಸೂರಿನ ಮೈಸೂರಿನ ಅರಮನೆ ಮೈಸೂರಿನ ಪ್ರಾಣಿ ಸಂಗ್ರಹಾಲಯ ನೋಡಿದೆವು ಮತ್ತು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿದ್ದೆವು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋದಾಗ ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಪಡೆದುಕೊಂಡು ಮತ್ತೆ ಅಲ್ಲಿಂದ ಕುದುರೆಮುಖಕ್ಕೆ ಹೋದೆವು ಕುದುರೆಮುಕಕ್ಕೆ ಹೋಗಿ ಅಲ್ಲಿನ ಅಲ್ಲಿ ಸ್ವಲ್ಪ ಮೋಜು ಮಸ್ತು ಮಾಡಿ ನ ಮತ್ತು ಪಕ್ಷಿಧಾಮ ಬನ್ನೇರ ಬನ್ನೇರಘಟ್ಟಕ್ಕೆ ಹೋದೆವು ಹಲವಾರು ರೀತಿಯ ಪಕ್ಷಿಗಳನ್ನು ನೋಡಿ ತುಂಬ ನಮಗೆ ಹೊಸ ರೀತಿಯ ಅನುಭವವಾಯಿತು ಮತ್ತು ಅಲ್ಲಿನ ವಾತಾವರಣ ನಮ್ಗೆ ತುಂಬ ಇಷ್ಟ ಆಯಿತು ಅಲ್ಲಿಂದ ಮತ್ತೆ ಧಾರ್ವಾಡಕ್ಕೆ ಬಂದೆವು ಧಾರ್ವಾಡಕ್ಕೆ ಬಂದು ಕರ್ನಾಟಕ ವಿಶ್ವವಿದ್ಯಾಲಯದ ಅಲ್ಲಿ ಭೇಟಿ ನೀಡಿ ಅಲ್ಲಿ ಓದುಗರನ್ನು ನೋಡಿ ತುಂಬ ಇಷ್ಟವಾಯಿತು ಮತ್ತೆ ಅಲ್ಲಿಂದ ಮತ್ತು ಗದಗಿಗೆ ಬಂದೆವು ಗದಗಿಗೆ ಬಂದು ಅಲ್ಲಿ ಒಂದಿನ ಇದ್ದು ತ್ರಿಕುಟೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವಸ್ಥಾನಗಳನ್ನು ನೋಡಿ ತುಂಬ ಖುಷಿ ಆಯಿತು ಕೆಲವೊಂದಿಷ್ಟು ಕಿಡಿ ಕಿಡಿಗೇಡಿಗಳು ಅದನ್ನು ದುರಸ್ಥಿತಿಗೊಳಿಸಿದ್ದರು ಅದನ್ನು ನೋಡಿ ತುಂಬ ನನಗೆ ಬೇಸರವಾಯಿತು ನ ಹಲವಾರು ರೀತಿಯ ಕಸವನ್ನ ಚೆಲ್ಲಿದ್ದರು ಹಲವಾರು ರೀತಿಯ ಸ್ವಚ್ಛತೆಯ ಕೊರತೆಯಿತ್ತು ಮತ್ತು ಅಲ್ಲಿ ನೋಡಿ ಬಹಳ ಬೇಸರ ವ್ಯಕ್ತವಾಯಿತು ಅಲ್ಲಿಂದ್ರ ನೆಕ್ಷ್ಟ್ ಕುಮಾರವ್ಯಾಸರ ರಾ ಆ ಕುಮಾರವ್ಯಾಸರು ಗದಗಿನ ಭಾರತವನ್ನು ಬರೆದ ಕೃತಿ ಬರೆದ ಸ್ಥಳವಾದ ವೀರನಾರಾಯಣ ದೇವಸ್ಥಾನಕ್ಕೆ ಹೋದೆವು ವೀರನ ವೀರನಾರಾಯಣ ದೇವಸ್ಥಾನ್ದರ ಗದಗಿನ ಪ್ರಸಿದ್ಧವಾದ ದೇವಾಲಯ ಮತ್ತು ದೈತ್ಯವಾದ ವಿಶಾಲವಾದ ದೇವಾಲಯವು ಅಲ್ಲಿನ ಸೌಂದರ್ಯವು ಏನು ಈಗಲೂ ಕೂಡ ಕುಮಾರವ್ಯಾಸರು ಅದನ್ನ ಗದಗಿನ ಭಾರತ ಎಂಬ ಕೃತಿ ಗದ್ಯ ಕೃತಿಯನ್ನು ಬರೆಯುತ್ತಿರುವ ಒಂದು ಭಾಸವಾಗುತ್ತದೆ ಅಲ್ಲಿನ ಸ್ಥಳಕ್ಕೆ ಬೇಟಿ ನೀಡಿದಾಗ ಅಲ್ಲಿ ನಾವು ಹೋದಾಗ ಪ್ರಸಾದವನ್ನು ಏರ್ಪಡಿಸಿದ್ದರು ಪ್ರಸಾದವನ್ನು ಸ್ವೀಕರಿಸಿಕೊಂಡು ಅಲ್ಲಿನ ವಾತಾವರಣ ವಾತಾವರಣ ಸ್ ದಲ್ಲಿ ಮು ಕೊಂಡು ಅಲ್ಲೇ ನಾವು ಒಂದು ಅರ್ಧ ದಿನ ಕಳೆದೆವು ಅಲ್ಲಿಂದ್ರ ಒಳ್ಳಿ ನಾವು ಸೀದಾ ಬಿಜಾಪುರಕ್ಕೆ ಹೋದೆವು ಬಿಜಾಪುರಕ್ಕೆ ಹೋಗಿ ಅಲ್ಲಿ ಬಿಜಾಪುರ ಗೋಲುಗುಮ್ಮಟಕ್ಕೆ ಹೋಗಿ ಹಲವಾರು ಮಸೀದಿಗಳಿಗೆ ಭೇಟಿ ನೀಡಿ ಬಂದೆವು ಅಲ್ಲಿ ಬಿಜಾಪುರ ಗೋಲುಗುಮ್ಮಟ ಅಲ್ಲಿ ಅಲ್ಲಿ ಕೂಡ ಬೇಸರವಾದಂತಹ ಕೆಟ್ಟ ಪರಿಸ್ಥಿತಿ ಏನಂತಂದರೆ ಗುಟ್ಕ ತಂಬಾಕು ಎಲೆ ಅಡಿಕೆ ಸಿಗರೇಟು ಎಣ್ಣೆ ಎಲ್ಲ ತಂದು ಅಲ್ಲಿ ಸ್ವಚ್ಛತೆಗೆ ಭಂಗ ತರುವಂಥ ಕೆಲಸ ಮಾಡಿದ್ದಾರೆ ಕೆಲವು ಕಿಡಿಗೇಡಿ ಗಳು ಇಲ್ಲಿ ಕೂಡ ಬಹಳ ಬೇಸರವಾಯಿತು ಮೊದಲಿನ ಥರ ಬಿಜಾಪುರ ಗೋಳು ಗೋಲುಗುಮ್ಮಟ ಇಲ್ಲ ಮೊದಲೆಲ್ಲಾ ಏಳು ಸರಿ ಶಬ್ದವನ್ನ ಗ್ರಹಿಸುತ್ತಿತ್ತು ಒಳ್ಳಿ ಬಿಡುಗಡೆ ಶಬ್ದವನ್ನು ಬಿಡುಗಡೆ ಮಾಡುತ್ತಿತ್ತು ಈಗ ಒಂದು ಸಲಿ ಎರಡು ಸಲಿ ಅಷ್ಟೇ ಅಷ್ಟೆ ಅಷ್ಟೆ ಈಗ ಒಳ್ಳೆಯ ನಮಗೆ ನಮ್ಮ ಶಬ್ದ ನಮಗೆ ಕೇಳುತ್ತದೆ ಮೊದಲೆಲ್ಲಾ ಒಂದು ಬಾರಿ ಶಬ್ದವನ್ನು ನಾವು ಕೂಗಿದರೆ ಏಳು ಬಾರಿ ಎಂಟು ಬಾರಿ ಒಂಬತ್ತು ಬಾರಿ ಹತ್ತು ಬಾರಿಯಾದರು ಒಳ್ಳಿ ಶಬ್ದ ನಮಗೆ ಕೇಳುತ್ತಿತ್ತು ಇವಾಗ ಒಂದು ನಾಲ್ಕು ಬಾರಿ ಐದು ಬಾರಿ ಕೇಳ್ಸೋ ಕೇಳ್ಸೋದೇ ಜಾಸ್ತಿ ಅದಾದ ನಂತರ ನಾವು ನೆಕ್ಷ್ಟು ಪಂಡ್ರಾಪುರಕ್ಕೆ ಹೋದೆವು ಪಂಡ್ರಾಪುರಕ್ಕೆ ಹೋಗಿ ಅಲ್ಲಿ ದರ್ಶನ ಪಡ್ಕೊಂಡು ನೆಕ್ಷ್ಟ್ ಕೊಲ್ಲಪುರಕ್ಕೆ ಹೋಗಿ ಕೊಲ್ಲಪುರ ಮಹಾಲಕ್ಷ್ಮೀಗೆ ದರ್ಶನ ದರ್ಶನ ಪಡ್ಕೊಂಡು ಅಲ್ಲಿಂದ್ರ ನಾವು ಮಲೆನಾಡಕ್ಕೇ ಭೇಟಿ ನೀಡಿ ಕಾಪಿ ಕೂಟವನ್ನು ವೀಕ್ಷಿಸಿದೆವು ಅಲ್ಲಿನ ವಾತಾವರಣ ಪರಿಸರವನ್ನು ನೋಡಿ ನಮ್ಮ ಮೈಂಡ್ ಫ್ರೆಶ್ ಆಯಿತು ಮೈಂಡ್ ಫ್ರೆಶ್ ಆಯಿತು ಅಲ್ಲಿಂದ್ರ ನಾವು ಸಿಟಿಗೆ ಬಂದು ಒಳ್ ಒಳ್ಳೆಯ ಬಟ್ಟೆಗಳನ್ನು ಖರೀದಿ ಮಾಡಿದ್ವಿ ಮತ್ತು ಶೂಸ್ಗಳನ್ನು ಖರೀದಿ ಮಾಡಿದ್ವಿ ಮತ್ತ ಒಳ್ಳೆಯ ಸನ್ಗ್ಲಾಸಸನ್ನು ಖರೀದಿ ಮಾಡಿದ್ವಿ ಬ್ಯಾಗ್ ತೊಗೊಂಡ್ವಿ ಮತ್ತು ಎಲ್ಲ ಶೂಸು ಸ್ಲಿಪ್ಪರು ಎಲ್ಲ ತೊಗೊಂಡು ಶಾಪಿಂಗ್ ಮಾಡ್ಕೊಂಡು ನೆಕ್ಷ್ಟು ಮಾರ್ಕೇಟಿಗೆ ಹೋಗಿ ನಮಗೆ ಬೇಕಾದ ತರಕಾರಿಗಳನ್ನ ತೊಗೊಂಡು ತೊಗೊಂಡೋಗಿ ರೂಮ್ ಒಟೆಲ್ ರೂಮಿಗೆ ಹೋಗಿ ಬುಕ್ ಮಾಡ್ಕೊಂಡು ಹೋಟೆಲ್ ರೂಮ್ ಬುಕ್ ಮಾಡ್ಕೊಂಡು ಅಲ್ಲೇ ನಾವು ಸ್ವತಃ ಅಡಿಗೆ ಮಾಡ್ಕೊಂಡು ತಿಂದೆವು ಮತ್ತು ನೆಕ್ಷ್ಟ್ ಗ್ಯಾಸ್ ಅರೇಂಜ್ಮೆಂಟ್ ಮಾಡ್ಕೊಂಡು ಅಲ್ಲೇ ನಾವು ಅಡಿಗೆ ಮಾಡ್ಕೊಂಡು ಅಲ್ಲೇ ನಾಲ್ಕು ದಿನ ಇದ್ದೆವು ಅಲ್ಲೇ ನಾಲ್ಕು ದಿನ ಇದ್ದು ಅಲ್ಲೇ ಹೊಸ ತರಹದ ಅನುಭವವಾಯಿತು ಏನಿಲ್ಲ ಅಂದರು ಒಂದು ಹದಿನೈದರಿಂದ ಇಪ್ಪತ್ತು ದಿನ ನಾವು ಪ್ರವ ಕರ್ನಾಟಕದಾದ್ಯಂತಹ ಪ್ರವಾಸ ಮಾಡಿದೆವು ಈ ಒಂದು ಒಬ್ಬೊಬ್ಬರಿಗೆ ಅಂತಂದರೂ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಖರ್ಚಾಯ್ತು ನಮ್ಮದು ನ ಒಂದು ಖರ್ಚಾಯ್ತು ನಾವು ಎಲ್ಲಾ ಖರ್ಚು ಮಾಡಿದಂತಹ ಅಮೌಂಟ್ ನಾವು ಒಂದ್ಸಲ ಅವನ್ನೆಲ್ಲ ಲೆಕ್ಕ ಮಾಡಿದ್ರಪ್ಪ ಅಂದರೆ ಒಂದು ಲಕ್ಷದ ಮೇಲೆ ಆಯಿತು ನೆಕ್ಷ್ಟ್ ಈಗ ನಾವು ಮುಂದಿನ ತಯಾರಿ ರಾಜಸ್ಥಾನ ಲಡಾಖಿಗೆ ಹೋಗ್ಬೇಕು ಅನ್ನೋದು ನಮಗೆ ಆಸೆ ಮತ್ತು ನಾವು ಮಥುರಾಗೆ ಭೇಟಿ ನೀಡಬೇಕು ಅಯೋಧ್ಯೆಗೆ ಭೇಟಿ ನೀಡಬೇಕು ಅನ್ನೋದು ನಮ್ಮದು ಮುಂದಿನ ಗುರಿಯಾಗಿದೆ ಅಯೋಧ್ಯೆಗೆ ಭೇಟಿ ನೀಡುವ ಕಾರಣ ಏನಂತಂದರೆ ಪ್ರತಿಯೊಬ್ಬ ಹಿಂದೂವಿನ ಅದು ಪವಿತ್ರ ಸ್ಥಳ ಅಲ್ಲಿ ಭೇಟಿ ನೀಡದ್ರೆನೇ ಜೀವನ ಪಾವನ ಅಂತ ಬಹಳಷ್ಟು ಜನ ನಂಬಿದ್ದಾರೆ ಅಲ್ಲಿ ಮತ್ತು ಅಯೋಧ್ಯೆಗೆ ಭೇಟಿ ನೀಡಿ ಅಲ್ಲಿನ ಹೊಸ ದೇವಸ್ಥಾನದ ಶಿಲ್ಪಿಗಳನ್ನು ನಾವು ನೋಡುವ ಆಸೆಯಿದೆ ಮುಂದಿನ ನಾವು ಎಲ್ಲ ಪ್ರವಾಸ ಪ್ರವಾಸ ಅಂತಂದರೆ ನಮ್ಮ ಹವ್ಯಾಸ ಅದು ತಿಂಗಳಿಗೆ ಒಂದ್ಸಲಯಾದರೂ ನಾವು ಐವತ್ತು ಕಿಲೋಮೀಟ್ರ್ ಅರವತ್ತು ಕಿಲೋಮೀಟ್ರ್ ನಾವು ಪ್ರವಾಸ ಮಾಡೇ ಮಾಡ್ತೀವಿ ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸುತ್ತೇನೆ ಸಿಕ್ಸ್ ಫೋರ್ಟಿ